ಹಲೋ ಹಾಯ್ ಹಾಂ ಹೌದು ನಾನೇ ಹೇಳಿ ಹಾಂ ಹೌದು ಏನಾಗಬೇಕಿತ್ತು ಹೇಳಿ ಹಾಂ ಹಾಂ ಹಾಂ ಏ ಹಾಂ ಮಾಡ್ಕೊಡ್ತೀವಿ ಎಲ್ಲಿ ಅಂತ ಲೊಕೇಶನ್ ನಮ್ಗ ಹೇಳಬೇಕಲ್ವಾ ನಿಮ್ಗೆ ಯಾವ ಥರ ಬೇಕು ಹಾಂ ಓಕೆ ಯಾವ ತ ಯಾವ ಟೈಪ್ ಬೇಕಿತ್ತು

ಹಾಂ ಹೌದಾ ಹಂಗಾರೆ ಈವೆಂಟ್ಸ್ ಥರ ಥರಾನೇ ಮಾಡಿ ಕೊಡ್ಬೋದಾ ಈವನ್ ಇಲ್ಲಿ ಮತ್ತು ಬೇರೆ ಟೆಂಪಲ್ ಮತ್ತು ಚೌಳ್ಟ್ರಿಗಳಲ್ಲಿ ಹಾಂ ಓಕೆ ಹಾಂ ಹಾಂ ಓಕೆ ಮಾಡ್ಕೊಡೋಣ ಮತ್ತು ನಮಗೆ ಲೊಕೇಶನ್ ನೀವು ಹೇಳಿ ಎಲ್ಲಿ ಅಂತ ನಮಗೆ ವಾಟ್ಸ್ಆ್ಯಪಲ್ಲಿ ಹಾಕಿ ನಾವು ಮಾಡ್ಕೊಡ್ತೀವಿ ಮತ್ತು ಇದು ಏನಪ್ಪ ಅಂದರೆ ನಿಮ್ಗ ಯಾವ ಟೈಪ್ ಬೇಕು ಅಂತ ಡಿಸೈನ್ಸ್ ಏನಾದರು ಬೇಕಿತ್ತಾ ಸ್ಯಾಂಪಲ್ ಆಗಿ ವಾಟ್ಸ್ಆ್ಯಪ್ ಮಾಡಬೇಕಿತ್ತಾ ತಗೊಂಡು ಬರ್ಲಾ ಹಾಂ ಹಾಸನ ಕಡೆ ಸೈಡ್ ಬರೋದಿದ್ದರೆ ನಾನು ನಿಮ್ಗ ಇನ್ಫಾರಮ್ ಮಾಡ್ತೀನಿ ನೀನು ನೀವು ನಮಗೆ ಲೊಕೇಶನ್ ವಾಟ್ಸ್ಆ್ಯಪಲ್ಲಿ ಹಾಕಿರಿ ಇದೇ ನಂಬರ್ ನಂದು ಇದೆ ನಂಬರು ನೀವು ವಾಟ್ಸ್ಆ್ಯಪಲ್ಲಿ ಲೊಕೇಶನ್ ಹಾಕಿ ನಾನು ನಿಮಗೆ ತಗೊಂಡು ಬರ್ತಿನಿ ಸ್ಯಾಂಪಲ್ಸ್ ತಗೊಂಡು ಬಂದು ಮಾತಾಡ್ಕೊಂಡ್ಬಿಟ್ಟು ಹಂಗೆ ಹೆಂಗಿದ್ರು ಮೀಟ್ ಮಾಡಿ ಮಾತಾಡ್ಬೌದು ಅಲ್ಲವಾ ನಿಮಗೂ ಕನ್ಫರ್ಮ್ ಇರತ್ತೆ ಹಾಂ ಓಕೆ ನಿಮಗೂ ಕನ್ಫರ್ಮ್ ಇರುತ್ತೆ ಅಲ್ಲವಾ ಸೊ ನಾನು ಬಂದ್ಬಿಟ್ಟಿ ಮಾತಾಡ್ಕೊಂಡು ಹೋಗ್ತೀನಿ ಹಾಂ ಓಕೆ ಹಾಂ ಹೋಕೆ ಅಂದರೆ ಇವಾಗ ನಿಮ್ಗ ಮೂರು ಇವೆಂಟ್ಗೆ ನಿಮ್ಮ ಬಜೆಟ್ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಮಾಡ್ಕೊಡ್ಬೇಕು ಅಲ್ಲವಾ ಓಕೆ ಮಾಡ್ಕೊಡೋಣ ಬಿಡಿ ಹಾಂ ಕಾಸ್ಟ್ ಹಂಗೇನಿಲ್ಲಾ ನೀವು ನೋಡೋಣ ನಿಮ್ಮ ಬಜೆಟ್ ಬಜೆಟ್ ಹೆಂಗೆ ಇದೆ ಅದ್ರ್ಮೇಲೆ ನಾನು ಡಿಸೈಡ್ ಮಾಡ್ಕೊಳ್ತೀನಿ ನಿಮ್ಗ ಸ್ಯಾಂಪಲ್ ತೋರಿಸ್ತಿನಲ್ಲಾ ಒಂದೊಂದು ಒಂದೊಂದು ಕಾಸ್ಟ್ ಮೇಲೆ ಇದೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನಾನು ಮಾಡ್ಕೊಡ್ತೀನಿ ನಿಮಗೆ ಲೊಕೇಶನ್ ಇದೇ ನಂಬರಿಗೆ ವಾಟ್ಸ್ಆ್ಯಪ್ ಮಾಡಿ ನಾನು ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಬಂದಾಗ ನಾನು ನಿಮಗೆ ಮೀಟ್ ಮಾಡ್ತೀನಿ ಹಾಂ ಓಕೆ ತ್ಯಾಂಕ್ ಯು